ಹಾಂ ಸರ್ ಇವತ್ತು ಏನೆಲ್ಲ ವಿಶೇಷವಾಗಿ ತಿಂಡಿ ಇದೆ ನಿಮ್ಮ ಹೋಟೆಲಲ್ಲಿ ನಮಗೆ ಬಿರಿಯಾನಿ ಇದ್ದರೆ ನಮಗೆ ಕಳಿಸಿಕೊಡಿ ಮತ್ತೆ ಬೇರೆ ಯಾವುದ್ಯಾವುದು ತಿಂಡಿ ಇದೆ ಊಟಕ್ಕೆ ಏನೆಲ್ಲ ವಿಶೇಷವಾಗಿ ಇದೆ ಮತ್ತು ಊಟ ಊಟಕ್ಕೆ ಏನ್ ಏನೆಲ್ಲ ಆರ್ಡರ್ ಮಾಡಬಹುದು ನಾವು ನನಗೆ ಅದೆಲ್ಲ ತಿಂಡಿ ಎಲ್ಲ ನನಗೆ ಕಳಿಸಿಕೊಡಿ ಮತ್ತು ಬೇರೆ ಯಾವುದೆಲ್ಲ ಡಿಶಸ್ ಇದೆ ಅದು ಸಹ ಎಲ್ಲ ಕಳಿಸಿಕೊಡಿ